ನಮ್ಮ ಅಜ್ಜ ಅಜ್ಜಿಯ ಶಿಕ್ಷಣ ಅಂತೂ ಏನೂ ಇಲ್ಲ ಯಾಕಂದರೆ ಆ ಕಾಲದಲ್ಲಿ ಶಾಲೆಗಳಂತೂ ಇರಲಿಲ್ಲಂತೆ ದುಡಿಮೇನೆ ಅವ್ರ ಜೀವನ ಆಗಿದ್ದರಿಂದ ಅವ್ರು ಯಾರೂ ಸಹ ಶಾಲೆಗಳತ್ತ ಗಮನ ಹಾಕಿದ್ದೇ ಇಲ್ಲ ಅವರೆಲ್ಲ ಪೂರ್ತಿ ಹೆಬ್ಬೆಟ್ಟು ಒತ್ತುತ್ಲೇ ಇದ್ದರು ಪತ್ರ ಅಂತೂ ಆ ಕಾಲಲ್ಲಿ ಇರಲೇ ಇಲ್ಲ ಏನಾರೂ ವರ್ತಮಾನ ಅಂತ ಹೇಳಿಬಿಟ್ಟು ಊರಿಂದ ಊರ್ಗೆ ಬಂದವರು ಮಾತ್ರ ಮಾಹಿತಿ ಕೊಡ್ತಾ ಇದ್ದರು ಹೋಗ್ತಾ ಇದ್ದರು ಯಾವುದಾದ್ರೂ ಆ ಕಾಲ್ದಲ್ಲಿ ಪತ್ರ ಅಂತ ಬಂದಾಗ ಊರು ಶಾನುಭೋಗ್ರ ಕೈಯಲ್ಲೋ ಅಥ್ವಾ ಮೇಷ್ಟ್ರ ಕೈಯಲ್ಲೋ ಅದ್ನ ಓದಿಸ್ತಾ ಇದ್ದರು ಹೀಗಾಗಿ ಅವರು ನಮ್ಮ ಅಜ್ಜ ಅಜ್ಜಿ ಯಾವುದೇ ಶಾಲೆಗೆ ಹೋದೋವ್ರಲ್ಲ ಆದರೆ ನಮ್ಮ ತಂದೆ ತಾಯಿ ಶಿಕ್ಷಣ ಅಂದರೆ ಆಗಿನ ಮೆಟ್ರಿಕ್ಯುಲೇಷನ್ ಬಟ್ ಈಗಿನ ಎಸ್ ಎಸ್ ಎಲ್ ಸಿ ಅಂತ ಏನು ಹೇಳ್ತೀವಿ ಆಗಿನ ಮೆಟ್ರಿಕ್ಯುಲೇಷನಲ್ಲಿ ನಮ್ಮ ತಾಯಿಯವ್ರು ಮೆಟ್ರಿಕ್ಯುಲೇಷನ್ ಓದಿದ್ದಾರೆ ನಮ್ಮ ತಂದೆಯವ್ರು ಹೈಸ್ಕೂಲ್ವರ್ಗೂ ಓದಿದ್ದಾರೆ ಆನಂತರ ಅವ್ರು ನಮ್ಮನ್ನೆಲ್ಲ ಶಾಲೆಗೆ ಕಳಿಸಿ ಇವತ್ತು ಒಳ್ಳೆಯ ವಿದ್ಯಾಭ್ಯಾಸನೂ ಕೊಡ್ಸಿದ್ದಾರೆ ಬಟ್ ಆ ಕಾಲದಲ್ಲಿ ಪರಿಸ್ಥಿತೀನ ಹೇಳೋದಕ್ಕಾಗಲ್ಲ ಯಾಕಂದರೆ ಶೈಕ್ಷಣಿಕ ವ್ಯವಸ್ಥೆ ಅಷ್ಟಾಗಿ ಆಗ ಆಗಿರಲಿಲ್ಲ ಸ್ವತಂತ್ರ ಭಾರತದಲ್ಲಿ ಆಹಾರದ ಕೊರತೆ ಇದ್ದದ್ರಿಂದ ಶಾಲೆಗಳ ಕಡೆ ಗಮನ ಕೊಟ್ಟಿಲ್ಲ ಅದೂ ಗ್ರಾಮೀಣ ನಿರ್ಲಕ್ಷ್ಯ ಮಾಡಿದ್ರಿಂದ ನಮ್ಮ ಹಿರಿಯರು ಪೋಷಕರು ಶಿಕ್ಷಣದಲ್ಲಿ ಅವ್ಕಾಶ ವಂಚಿತರಾಗಿದ್ರಿಂದ ಅಭಿವೃದ್ಧಿಗೆ ಹಿನ್ನೆಡೆ ಆಯಿತು ಅಂದರೆ ಸರ್ಕಾರದಿಂದ ಏನು ಪ್ರಯೋಜನ ತೊಗೊಂಬೇಕೊ ನನಗೆ ಕ ಸರ್ಕಾರದಿಂದ ಏನೇನು ಪ್ರಯೋಜನ ತೊಗೊಳ್ಬೇಕು ಕೊಡಬೇಕು ಮಾಡಿ ದ್ ಪಡೀಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇರಲಿಲ್ಲ ಪತ್ರಿಕೆ ಓದೋ ಅಭ್ಯಾಸ ಇರಲಿಲ್ಲ ಪತ್ರಿಕೆಗಳಲ್ಲಿ ಏನು ಬಂದಿದೆ ಅನ್ನೋದು ಗೊತ್ತಿರಲಿಲ್ಲ ನಾನು ಎಲ್ಲೋಬೇಕು ಯಾವ ಇಲಾಖೆಯಲ್ಲಿ ಇದೆ ಯಾವ ಇಲಾಖೆಯಲ್ಲಿ ನಮ್ಗೆ ಏನು ಸೌಕರ್ಯ ಸಿಗುತ್ತೆ ಅನ್ನೋದು ಗೊತ್ತಿಲ್ಲದೇ ಗೊತ್ತಾಗಲಿಲ್ಲ ಇದಕ್ಕೆಲ್ಲನೂ ಶಿಕ್ಷಣ ಪಡೀದೇ ಇರೋದೇ ದೊಡ್ಡ ಸಮಸ್ಯೆ ಆಗಿಯೇ ಆಗಿದೆ ಬಟ್ ಈಗ ಬದಲಾವಣೆ ಆಗಿದೆ ಅವ್ರ ಮಕ್ಳಾದ ನಾವು ಶಿಕ್ಷಣ ಎಲ್ಲ ಕಡೆ ಪಡೆದಿರೋದ್ರಿಂದ ಇವಾಗ ಎಲ್ಲ ರೀತಿಯಲ್ಲಿ ಮಾಹಿತಿನೂ ನಾನು ತಗೊಂಬೋದು ಅಂಗೈಯಲ್ಲೇ ಮಾಹಿತಿ ತಗೊಂಬೋದು ಪತ್ರಿಕೆ ಟಿ ವಿ ಆ್ಯಪ್ಗಳು ವಾಟ್ಸಾಪ್ಗ್ಳ ಮೂಲಕ ಆಮೇಲೆ ವೆಬ್ಸೈಟ್ಗಳ ಮೂಲಕ ಇವತ್ತು ಮಾಹಿತಿ ತೊಗೊಂತಾ ಇದ್ದೀವಿ ಈಗ ಸನ್ನಿವೇಷ ಸಂಪೂರ್ಣ ಬದಲಾಗಿದೆ ಕೂತಿದ್ದ ಕಡೆ ಇವತ್ತು ಮಾಹಿತಿ ಬರುತ್ತದೆ ಅವಾಗಾದರೂ ನಮ್ಮ ಕಾಲದಲ್ಲಿ ಒಂದು ಸರ್ಟಿಫಿಕೇಟ್ ಜಾತಿ ಸರ್ಟಿಫಿಕೇಟ್ ತೊಗೊಂಬೇಕಾದ್ರೆ ಹೋಗಿ ಅರ್ಜಿ ಹಾಕಿ ಸುತ್ತಾಡಬೇಕಾಗಿತ್ತು ಫಸ್ಟು ವಿ ಎ ಹತ್ತಿರ ಹೋಗಬೇಕಾಗಿತ್ತು ಆರ್ ಐ ಹತ್ತಿರ ಹೋಗಬೇಕಾಗಿತ್ತು ಹೋಗಬೇಕಾಗಿತ್ತು ತಹಸೀಲ್ದಾರ್ ಭೇಟಿ ಮಾಡಬೇಕಾಗಿತ್ತು ವಾರಗಟ್ಲೆ ಕಾದುಕೊಂಡು ನಾವು ಇದು ಮಾಡಬೇಕಾಗಿತ್ತು ಈಗ ಪರಿಸ್ಥಿತಿ ಬದಲಾಗಿದೆ ಏನೂ ಸಮಸ್ಯೆ ಇಲ್ಲ